ಕೃಷಿ ಉತ್ಪನ್ನಗಳನ್ನು ನಾವು ತರಬೇಕಾದರೆ ಮಾರುಕಟ್ಟೆಗೆ ನಮ್ಮ ಜಮೀನು ಹತ್ತಿರ ದೊಡ್ಡ ದೊಡ್ಡ ರೋಡ್ಗಳಿರಲ್ಲ ನಾವು ಚೆನ್ನಾಗಿ ಎಲ್ಲ ವಸ್ತುಗಳಾಗಲಿ ಏನೇ ತರಕಾರಿ ಆಗಲಿ ಭತ್ತ ಆಗಲಿ ರಾಗಿ ಆಗಲಿ ಏನೇ ವಸ್ತುಗಳನ್ನ ವೆಜಿಟೇಬಲನ್ನ ಮಾರ್ಕೆಟ್ಗೆ ತರಬೇಕು ಅಂದರೆ ನಮಗೆ ಒಂದು ರೋಡ್ನ ವ್ಯವಸ್ಥೆ ಇರಲ್ಲ ಒಂದು ವೆಯ್ಕಲ್ ವ್ಯವಸ್ಥೆ ಇರಲ್ಲ ಒಂದು ನಾವೇ ಸಪ್ರೆಟಾಗಿ ವೆಯ್ಕಲನ್ನ ಮಾಡ್ಕಂಡು ಬರಬೇಕಾಗತ್ತೆ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಆ ರೋಡ್ ಕರೆಕ್ಟಾಗಿ ಇರಲ್ಲ ಅದ್ಬಿಟ್ರೆ ಮಳೆ ಬಂದು ರೋಡೆಲ್ಲ ಫುಲ್ ಕೆಟ್ಟೋಗಿಬಿಟ್ಟಿರುತ್ತೆ ನಾವು ಬೇರೆ ಕೂಲಿ ಆಳನ್ನು ಕರ್ಕಂಡು ಬಂದು ಮೂಟೆ ಮ ಪ್ಯಾಕ್ ಮಾಡ್ಕಂಡು ಅವ್ರ ಕೈಲಿ ಹೊರ್ಸ್ಕೊಂಡು ತಗಂಡು ಹೋಗ್ಬೇಕಾಗುತ್ತೆ ಅಲ್ಲಿಗೆ ವೆಯ್ಕಲ್ ಬರ ಬರಲ್ಲ ಆಗ ಜಮೀನು ಹತ್ರ ವೆಯ್ಕಲ್ ಬರಲ್ಲ ಚಿಕ್ಕ ಚಿಕ್ಕ ರೋಡು ಬೇರೆ ಬೇರೆಯವ್ರ ಗದ್ದೆ ಮೇಲೆ ಹೋಗಕ್ಕೆ ಬಿಡಲ್ಲ ನಮ್ಮನ್ನು ನಮ್ಮ ಗದ್ದೆ ಬೇರೆಯವರ ಗದ್ದೆಯಿಂದ ಒಳಗಡೆ ಇರತ್ತೆ ನಾವು ಬೆಳೆದಂಥ ಕೃಷಿನ ತರಬೇಕು ಅಂದರೆ ಮಾರುಕಟ್ಟೆಗೆ ತುಂಬ ಕಷ್ಟ ಇರತ್ತೆ ಅಲ್ಲಿಂದ ರೋಡ್ ತನಕ ಬಂದು ಮೈನ್ ರೋಡ್ಗೆ ಮೈನ್ ರೋಡಿಂದ ನಾವು ಗೌರ್ಮೆಂಟ್ ವೆಹ್ಕಲ್ಗಳು ಯಾರೂ ಇರಲ್ಲ ನಮ್ಮ ವೆಹ್ಕಲನ್ನ ನಾವು ಬಾಡಿಗೆ ಮಾಡ್ಕೊಂಡು ಮಾರ್ಕೆಟ್ ತನಕ ಬರಬೇಕು ಮಾರ್ಕೆಟ್ ತನಕ ಬಂತು ಅಂದರೆ ಮಾರ್ಕೆಟಲ್ಲಿ ಡೈರೆಕ್ಟ್ ಮಾರ್ಕೆಟ್ ಒಳಗಡೆ ಬಿಡಲ್ಲ ಅಲ್ಲಿ ಆ ಅವ್ರ ಹತ್ರ ಹೋಗ್ಬೇಕು ದಲ್ಲಾಳಿ ಹತ್ರ ಹೋಗ್ಬೇಕು ದಲ್ಲಾ ದಲ್ಲಾಳಿಗಳು ಹೋಗಿ ಅವ್ರ ಹತ್ರ ಮೀಟ್ ಮಾಡಿ ಅವ್ರು ಅಲ್ಲಿ ಗಾಡಿ ಹಾಕಪ್ಪ ಇಲ್ಲಿ ಗಾಡಿ ಹಾಕಪ್ಪ ಅಂತ ಹೇಳಿ ಅವ್ರ ವೆಹ್ಕಲ್ ಚಾರ್ಜೆಲ್ಲ ಕೊಡಕ್ಕೆ ನಮ್ಗೆ ತುಂಬ ತುಂಬ ಖರ್ಚಾಗತ್ತೆ ವೆಹ್ಕಲ್ ಚಾರ್ಜ್ ಅವ್ರು ಕೊಡಕ್ಕೆ ನಮಗೆ ವೆಯ್ಕಲ್ ಚಾರ್ಜಿನ ವೆಚ್ಚ ಅದು ಬಿಟ್ಟರೆ ನಾವು ಬೆಳೆದ ಬೆಲ್ ಬೆಳೆ ಬೆಳೆಗೆ ಬೆಲೆ ಕರೆಕ್ಟಾಗಿ ಕೊಡಲ್ಲ ಮಾರುಕಟ್ಟೇಲಿ ನಾವು ತಂದ್ರೆ ತಂದಿದಂಥ ನಾವೇನು ಖರ್ಚು ಮಾಡಿದ್ದೀವಿ ಅದು ಖರ್ಚಿನಷ್ಟು ನಮಗೆ ಸಿಗಲ್ಲ ಅದಕ್ಕೆ ರೈತರಿಗೆ ತುಂಬ ಲಾಸ್ ಆಗ್ತೈತೆ ನಾವು ಉತ್ಪನ್ನಗಳ ಬೆಳೆದದ್ದು ಒಂದು ಕಷ್ಟ ಆದರೆ ನಾವು ತರೋದಕ್ಕೆ ಇನ್ನೊಂದು ಕಷ್ಟ ಆಗುತ್ತೆ ನಾವು ತರಕ್ಕೆ ನಾವು ಡೈರೆಟ್ ತರಕ್ಕಾಗಲ್ಲ ಬೇರೆಯವ್ರ ಮುಖಾಂತರನೆ ತರಬೇಕು ದಲ್ಲಾಳಿಗಳ ಮುಖಾಂತರನೆ ತರಬೇಕು ಅವ್ರು ಬಂದು ನಮಗೆ ಅವರೇ ರೇಟನ್ನ ನಾವು ಬೆಳ್ದಂಥ ಪ್ರಾಡಕ್ಟ್ ರೈ ವಸ್ತುನ ಅವರು ರೇಟ್ ಪಿಕ್ಸ್ ಮಾಡ್ತಾರೆ ನಾವು ಹೇಳ್ದ್ ರೇಟ್ ಅವ್ರು ಕೊಡಲ್ಲ ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಆ ಬೆಲೆನೆ ಕೊಡ್ತಾರೆ ನಾವು ತಂದಿದಂಥ ಖರ್ಚುಗು ಸಾಲಲ್ಲ ಈ ಥರ ಮಾರ್ಕೆಟಲ್ಲೂ ತುಂಬ ನಮ್ಮನ್ನು ಯಾಮಾರ್ಸ್ತಾರೆ ರೋಡ್ ವ್ಯವಸ್ಥೆ ಇರಲ್ಲ ವೆಯ್ಕಲ್ ವ್ಯವಸ್ಥೆ ಇರಲ್ಲ ವೆಯ್ಕಲ್ ಒಂದು ಗಾಡಿ ನಾವು ವಸ್ತುನ ತರಬೇಕು ಅಂದರೆ ಟ್ಯಾಕ್ಟ್ರನ್ನೋ ಟೆಂಪೋನೊ ಏನೋ ಮಾಡಬೇಕು ಆ ಟ್ಯಾಕ್ಟರ್ ಆಗಲಿ ಟೆಂಪೋದರಾಗಲಿ ಒಂದರಿಂದ ಒಂದರಿಂದ ಎರಡರಷ್ಟು ಕ ರೇಟ್ ಜಾಸ್ತಿ ಹೇಳ್ತಾರೆ ಅವರು ನಮಗೆ ಅವರು ಬರೋಕಿಲ್ಲ ಬರಲ್ಲಾಕ ನಾವು ಅಂತ ಹೇಳ್ತಾರೆ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಗೊತ್ತಿರ್ತದೆ ಅದು ಗೊತ್ತಿದ್ರೂ ಅವರು ಒಂದಕ್ಕೊಂದು ಒಂದಕ್ಕೆ ಎರಡು ರೇಟ್ ಹೇಳ್ತಾರೆ ಆ ರೇಟನ್ನ ನಾವು ಕೊಟ್ಟು ತಗೋ ಬರಬೇಕು ಮಾರುಕಟ್ಟೆಗೆ ಅವರು ಮರುಕಟ್ಟೆಗೆ ತಗೊಬಂದ್ರು ಅಲ್ಲಿನ ಬೆಲೆ ಅವ್ರಿಗೆ ಬೆಲೆ ಕೊಡಲ್ಲ ಅವ್ರು ಮಾರ್ಕೆಟ್ ಡೈರೆಕ್ಟ್ ಮಾರ್ಕೆಟ್ಗೆ ಬಿಡಲ್ಲ ದಲ್ಲಾಳಿಗಳು ಅಲ್ಲೇ ನಿಲ್ಸಿ ಆ ಗೇಟ್ ಪಾಸ್ ತಗೊಂಡು ಗೇಟ್ ಪಾಸಿಂದ ಒಳಗಡೆ ಬರಬೇಕು ನಾವು ವ್ಯವಸ್ಥೆಗೆ ಡೈರೆಕ್ಟ್ ಮಾರ್ಕೆಟಿಗೆ ಡೈರೆಕ್ಟ್ ನಾವು ತಗೊಬಂದು ಗ್ರಾಹಕ ಗ್ರಾಹಕರಿಗೆ ಕೊಡಲ್ಲ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಗೆ ತಕೊಬಂದು ಮಾರುಕಟ್ಟೆಯಿಂದ ಡೈರೆಕ್ಟ್ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆ ಇಲ್ಲ ದಲ್ಲಾಳಿಗಳು ತಗೊಂಡು ದಲ್ಲಾಳಿಯಿಂದ ತಗಂಡು ಹೋಗಿ ಗ್ರಾಹಕರಿಗೆ ಕೊಡ್ತಾರೆ ಬೆಳ್ದಂಥ ರೈತರಿಗೆ ಏನೂ ಲಾಭ ಏನು ಇರಲ್ಲ ನಾವು ತಂದಂಥ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ ನಮಗೆ ಸಿಗಲ್ಲ ನಾವು ಬರ್ಬೇಕಾದ್ರೆ ನಾವು ದಾರಿಗಳಲ್ಲಿನ ನಾವು ಟ್ಯಾಕ್ಸ್ಗಳೆಲ್ಲ ಕಟ್ಟಿ ನಾವೆಲ್ಲ ಬರಬೇಕು ರೋಡ್ ಟ್ಯಾಕ್ಸ್ ಅದೆಲ್ಲ ಕಟ್ಟಬೇಕಾಗುತ್ತೆ ನಾವು ಈ ಥರ ತುಂಬ ತೊಂದರೆಗಳಿದೆ ನಮಗೆ ಮಾರುಕಟ್ಟೆಗೆ ಬರಬೇಕು ನಮ್ಮ ಬೆಳ್ದಂಥ ತರ್ಕಾರಿಗಳಾಗಲಿ ಹಣ್ಣು ಹಂಪ್ಲಗಳಾಗ್ಲಿ ವೆಜಿಟೇಬಲ್ಸ್ ಆಗಲಿ ಏನೇ ಆದ್ರು ಮಾರ್ಕೆಟ್ಗೆ ತರಬೇಕು ಅಂದರೆ ನಮಗೆ ಒಂದು ವ್ಯವಸ್ಥೆ ರೋಡಿನ ವ್ಯವಸ್ಥೆ ಇರಲ್ಲ ವೆಯ್ಕಲ್ ವ್ಯವಸ್ಥೆ ಇರಲ್ಲ ಗೌರ್ಮೆಂಟ್ ವೆಯ್ಕರ್ ಇರಲ್ಲ ನಮ್ಮ ವೆಯ್ಕಲ್ಗಳು ಕೇಳಬೇಕು ಅಂತ ಹೇಳದ್ರೆ ಒಂದಕ್ಕೆ ಎರಡು ರೇಟ್ ಹೇಳ್ತಾರೆ ವೆಯ್ಕಲ್ ಅವರು ಈ ಥರ ನಾವು ವೆಯ್ಕಲ್ ಈಸು ಇದೆ ತುಂಬ